ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಯೋಜನೆಗಳು ಇದ್ದಾವೆ ಸೊ ಅದರಲ್ಲಿ ಬಂದು ಜನಗಳಿಗೆ ತುಂಬಾ ಅದರಿಂದ ಯೂಸ್ಫುಲ್ ಆಗಿದೆ ಅದರಲ್ಲಿ ಕಲ್ಯಾಣ ಇರ್ಬೋದು ಉದ್ಯೋಗ ಶಿಕ್ಷಣ ಆರೋಗ್ಯ ಪಿಂಚಣಿ ಯೋಜನೆ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ಯೋಜನೆಗಳು ರಾಷ್ಟ್ರೀಯ ಬಾಲ ಸ್ವಾಸ್ತ್ಯ ಕಾರ್ಯಕ್ರಮ ಅದ್ರಲ್ಲಿ ಬಂದುಬಿಟ್ಟು ಉದ್ಯೋಗ ಉದ್ಯೋಗ ಅಂದರೆ ಇವಾಗ ಹಳ್ಳಿ ಸೈಡ್ಗಳಲ್ಲೆಲ್ಲಾ ಬಡವ್ರ ಮಕ್ಕಳಿಗೆ ಉದ್ಯೋಗ ಶಿಕ್ಷಣ ತುಂಬ ಉಪಯೋಗ ಆಗುತ್ತೆ ಮತ್ತು ಉದ್ಯೊ ನಾವು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡೋದರಿಂದ ಎಂಥ ಬಡವ್ರ ಬಡವ್ರಿರೋದು ಕೂಡನೂ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗ್ತಾರೆ ಅನಾಗರಿಕತೆಯನ್ನು ಅವರು ಮುಕ್ತ ಅನಾಗರಿಕತೆಯನ್ನು ಮಾಡ್ತಾರೆ ಮತ್ತು ಅದರಿಂದ ಬಡತನ ಕೂಡನೂ ನಿವಾರಣೆ ಆಗುತ್ತೆ ಒಳ್ಳೆ ಒಂದು ಒಳ್ಳೆ ನಾಗರಿಕತೆ ಮತ್ತು ಕಲ್ಚರ್ನ ಅವ್ರು ಕೂಡ ಶಿಕ್ಷಣದಿಂದ ಕಲಿತಾರೆ ನೆಕ್ಷ್ಟ್ ಬಂದು ಉದ್ಯೋಗ ಉದ್ಯೋಗ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ ತ ಎಲ್ಲಿಯ ಎಲ್ಲ ಕಡೆಯೂ ಅಷ್ಟೆ ಇವಾಗ ಉದ್ಯೋಗ ಇರಲೇಬೇಕು ಉದ್ಯೋಗ ಇಲ್ದಿದ್ರೆ ಅವ್ರು ಬದುಕೋಕ್ ಸಾಧ್ಯನೇ ಇಲ್ಲ ಸೊ ಸರ್ಕಾರ ಉದ್ಯೋಗನ ಎಲ್ಲ ಕಡೆಯೂ ಬಡವ್ರು ಬಡವ್ರಿಗಾಗಿರ್ಬೋದು ಉದ್ಯೋಗ ಈಗ ಇದ್ದಂತೋರು ಕೂಡ ಉದ್ಯೋಗ ಇಲ್ಲದಲೆ ಅಲೀತಿರ್ಬೋದು ಅವ್ರಿಗೆ ಕೂಡನೂ ಉದ್ಯೋಗ ನೀಡೋದರಿಂದ ಒಂದೊಳ್ಳೆ ಜವಾಬ್ದಾರಿ ಬರುತ್ತೆ ಬಡ್ತನದಲ್ಲಿರೋ ಮನೆಗಳೆಲ್ಲಾ ಅವರಿಗೂ ಕೂಡ ಸಹಾಯ ಆಗುತ್ತೆ ಕಷ್ಟಾನ ಬೇಗ ದೂರ ಮಾಡ್ಬೋದು ಮತ್ತು ಬಂದು ಆರೋಗ್ಯ ಆರೋಗ್ಯ ಅಂದರೆ ಇವಾಗ ನಮ್ಗೆ ಏನಾದರೂ